ಸರ್ ನಮಸ್ತೇ ವಿಶ್ವನಾಥ್ ಅವ್ರು ಅವರಲ್ವಾ ಡಾಕ್ಟರ್ ವಿಶ್ವನಾಥ್ ಅವ್ರು ಅಲ್ಲಾ ಮೊನ್ನೇ ಸರ್ ನಿಮ್ಮ ನಾನು ಆಸ್ಪತ್ರೆಗೆ ಬಂದಿದ್ದೆ ನೀವು ಕಾಲು ನೋವಿಗೆ ನನಗೆ ಒಂದೂ ಔಷಧಿಯನ್ನು ಬರೆದು ಕೊಟ್ಟಿದ್ದಿರಿ ಅದು ನಾ ತಗೊಂಡೇ ಅದರಕ್ಕಿಂತ ಮುಂಚೆ ನಾನು ಬೇರೆ ಡಾಕ್ಟ್ರ್ ಹತ್ತಿರ ಹೋದರೆ ಅದೂ ನನಗೇ ಸ್ವಲ್ಪಾ ಸಮಸ್ಯೆಗಳಾಗಿತ್ತು ಬಟ್ ಆದರೆ ನಿಮ್ಮತ್ರ ಬಂದು ಮೇಲೆ ಅದೂ ಹಾಂ ಬೇಗ ಗುಣ ಆಗಿದೆ ಸರ್ ಅದು ನನ್ಗೆ ತುಂಬ ಖುಷಿ ತಂದಿದೆ ಮತ್ತೇ ನಾನು ಹಾಂ ಅದಕ್ಕೆ ನಾನು ಔಷಧಿ ಕೂಡ ತಗೊಂಡು ಎಲ್ಲಾ ಆಯಿತು ಆದರೆ ನನಗೆ ಜ್ವರ ಇನ್ನು ಕಡಿಮೆ ಆಗ್ತಾಯಿಲ್ಲ ಅದಿಕ್ಕೇನಾದರು ನೀವು ಏನಾದರು ಸಜೇಶನ್ ಕೊಡ್ಬೋದ ಕಂಟಿನ್ಯೂ ಇದೆ ಹೌದು ಹಾಂ ಕಾಲು ನೋವು ಇರ್ಬೇಕರೆ ಜ್ವರ ಇತ್ತು ಇತ್ತು ಬಿಟ್ಟು ಬಿಟ್ಟು ಬರೋದು ಆಗ್ತಾಯಿದೆ ಸ್ವಲ್ಪ ಥಂಡಿನೂ ಸಹ ಇತ್ತು ಇತ್ತು ಸರ್ ಸ್ವಲ್ಪ ಥಂಡಿನೂ ಸಹ ಇತ್ತು ಅದರ ಜೊತೆಗೆ

ಹಾಂ ಹಾಂ ಹೌದು ಕುರಿ ಆಯಿತು

ಹೌದು ಕೆಂಪು ಕಲರ್ ಒಂದು ಮಾತ್ರೆ ಕೊಟ್ಟಿದ್ದಿರಿ ಬೇಡ ಮತ್ತೆ ಸರ್ ಅದು ಕೆಂಪು ಕಲರ್ ಮಾತ್ರೆ ಯಾವಾಗ ತಗೋಬೇಕು ಬೇ ಅದು ಊಟ ಆದಮೇಲೆ ಊಟ ಆದಮೇಲೆ ಮತ್ತೆ ರಾತ್ರಿ ಊಟ ಎಷ್ಟು ಒಂದು ಮೂರು ದಿ ಹಾಂ ಹಾಂ ಸರಿ ಸರ್ ಎದ್ದ ನಂತರ ಹಾಂ

ಎರಡು ಎರಡೇ ಮಾಡಬೇಕ ಮತ್ತೆ ನನ್ಗೆ ಸ್ವಲ್ಪ ಥಂಡಿ ಇದೆಯಲ್ಲ ಸರ್ ಅದು ಥಂಡೀ ಇದೆ ಇದು ಯಾವ ಥರ ಇನ್ಫೆಕ್ಷನ್ ಆಗ್ತಿದೆ ಸರ್ ತುಂಬಾ ಜನದ ಹತ್ರ ಕೇಳ್ತಾಯಿದ್ದೀನಿ ಹಾಂ

ಹೌದು ಹೌದು ಮತ್ತೆ ಆಹಾರ ಏನು ತೊಗೋಬೇಕು ಸರ್ ನಾನು ಆಹಾರ ಏ ಏನಿಲ್ಲ ಅಲ್ಲ ಹಣ್ಣು ಹಂಪಲೆಲ್ಲ ತೊಗೋಬೋದ

ಓಕೆ ಓಕೆ ಸರ್ ಧನ್ಯವಾದ ಹಾಂ

ಹೌದು

ಹೌದು

ಇನ್ನು ಸಫೋಸ್ ಏನಾದರು ಹೆದರಿಕೊಳ್ಬೇಕು ಅಂತ ಇಲಲ್ಲ ಸರ್ ಹೌದು ಸರಿ ಸರ್ ಸರಿ ಸರ್ ಹೌದು ಹೌದು ಹೌದು ಹೌದು ಸರ್ ಓಕೆ ಸರ್ ಧನ್ಯವಾದ ಹ್ಞೂ ಓಕೆ ಸರ್ ಧನ್ಯವಾದ